ಇತ್ತೀಚೆಗೆ ಸಾಂಸ್ಕೃತಿಯ ಮದುವೆ ಆಚರಣೆ ಅಂದರೇ ಮೊದಲಿಂದ ಬಂದಿದ್ದ ಹಾಗೇ ಮೊದಲ್ನೇ ದಿನ ಮೆಹೆಂದಿ ಆಮೇಲೆ ಹಳದಿ ಆಮೇಲೆ ಬೇರೆ ಅದು ಮೊದಲ ದಿನ ಆಚರಣೆಯಿರುತ್ತದೆ ಆಮೇಲೆ ಮಾರನೇ ದಿನ ದೇವರ ಕಾರ್ಯ ಆಮೇಲೆ ಮದುವೆ ಈ ಥರ ಮೊದಲಿಂದ ಆಚರಣೆಗಳು ನಡೀತ ಬಂದಿದೆ ಬಟ್ ಇತ್ತೀಚೆಗೆ ಅವೆಲ್ಲ ಸ್ವಲ್ಪ ಕಡಿಮೆಯಾಗಿದೆ ರಿಜ್ಸ್ಟ್ರು ಮ್ಯಾರೇಜು ಆಮೇಲೆ ಈ ಒಂದು ಓಡಿ ಹೋಗಿ ಮದ್ವೆಯಾದ ಅಂತ ಹೇಳೋದು ಸ್ವಲ್ಪ ಕಷ್ಟ ಬಟ್ ಅದು ಒಂದು ಯಾವುದೋ ರೀತಿಯಲ್ಲಿ ಆಗಿ ಹೋಗ್ಬಿಡತ್ತೆ ಅದು ಬಿಡಿ ಏನೋ ಬೇರೆ ಅರೆಂಜ್ ಮ್ಯಾರೇಜ್ ಮಾಡಿದ್ರೂ ಈ ಥರ ಎಲ್ಲ ಆಚರಣೆಗಳು ಇರೋದಿಲ್ಲ ಮೊದಲನೆನಲ್ಲಿ ಈ ಥರ ಎಲ್ಲ ಆಚರಣೆಗಳು ಇತ್ತು ಈಗ ಆ ಆಚರಣೆಗಳೆಲ್ಲ ಭಾಳ ಕಡಿಮೆಯಾಗಿದೆ ಆದ್ದರಿಂದ ನ ಮೊದಲಿನ ಆಚರಣೆಗಳು ಒಂದು ಚೆನ್ನಾಗಿತ್ತು ಜಾತಕ ನೋಡುವುದಾಗಲಿ ಅವೆಲ್ಲ ನೋಡಿ ಹಳೆಯ ಕಾಲದ ಮದುವೆಗಳು ಇವತ್ತಿಗೂ ಒಂಥರ ಗಟ್ಟಿ ಮುಟ್ಟಾಗಿ ಅವರು ಸಂಸಾರವನ್ನು ನೆಡೆದು ಈಗ ಬರೀ ವಿಚ್ಛೇದನೆ ಅದೂ ಇದು ಅಂತ ಅಂದರೆ ಜಾತಕ ನೋಡುವುದಿಲ್ಲ ಏನೂ ಇಲ್ಲ ಅದರಿಂದ ಅದೆಲ್ಲ ಒಂದು ಗುಣ ಗಣ ಅವೆಲ್ಲ ಇರಲೇಬೇಕು ಅದರಿಂದ ಅದೆಲ್ಲ ಹಳೆಯ ಕಾಲದ ಪದ್ಧತಿಗಳನ್ನು ಇನ್ನೂ ಮುಂದೆ ನೆರವೇರ್ಸ್ಕೊಂಡು ಹೋಗುತ್ತಿದ್ದರೆ ಮುಂದಿನ ಇದರಲ್ಲಿ ಈ ವಿಚ್ಛೇದನ ಅದೂ ಇದೂ ಎಲ್ಲ ಕಡಿಮೆಯಾಗುವ ಸಾಧ್ಯತೆಗಳು ಇದೆ ಅದರಿಂದ ಹಳೆಯ ಕಾಲದ ಮದುವೆಗಳಲ್ಲಿ ಯಾವ ಥರ ಆಚರಣೆಗಳಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು